ನಾನು ಧಾರ್ವಾಡ ಜಿಲ್ಲೆದವ ಅದರಾಗ ಧಾರ್ವಾಡದವ ಸಣ್ಣದರಿಂದ ನೋಡಕತ್ತೇನೆ ನಾ ನಾವು ಸಣ್ಣವರಿದ್ದಾಗ ನಮ್ಮ ಊರಾಗ ವಾಯುಗುಣ ಅಂತ ಹೇಳ್ತೇವೆ ನಾವು ಅಂದ್ರೆ ವಾತಾವರಣ ಹೇಗಿತ್ತು ವಾತಾವರಣ ಅಂದ್ರೆ ಏನು ಸುತ್ತುಮುತ್ಲನವ್ರ್ದು ಅವ್ರದ್ದು ಅಲ್ಲ ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಅಂತ ಹೇಳ್ತೇವೆ ನಾವು ಅಂದರೆ ಬ್ಯಾಸಿಗ್ ಕಾಲ ಹೇಗಿತ್ತು ಮಳೆಗಾಲ ಹೇಗಿತ್ತು ಚಳಿಗಾಲ ಹೇಗಿತ್ತು ಅವಾಗ ಹೇಗಿತ್ತು ಈಗ ಹೆಂಗೆ ಐತಿ ಜಗ್ಗ್ ಚೇಂಜ್ ಆಗೈತೆ ರೀ ವಾತಾವರಣ ಯಾಕಂದ್ರೆ ನಾವು ಹುಟ್ಟಿದಾಗ ಓಡಾಡ್ತಿದ್ವಿ ಅವಾಗ ಬರಿಗಾಲಲ್ಲಿ ಓಡಾಡ್ತಿದ್ವಿ ನಾವು ಜಗ್ ಬಿಸಿಲು ಇರ್ತಿತ್ತು ಬ್ಯಾಸಿಗ್ ಕಾಲದಾಗ ಅಂಥದ್ರಾಗ ಓಡಾಡ್ತಿದ್ವಿ ಎಲ್ಯಾರೂ ಒಂದೀಟು ನೆರ್ಳ ಬಂತಂದ್ರೆ ಅಲ್ಲಿ ಕಾಲಿಡುವುದು ಅಷ್ಟ್ ಸುಡು ಸುಡು ಸುಡು ಸುಡು ಬಿಸಿಲು ಬ್ಯಾಸಿಗ್ ಕಾಲದಾಗ ಮಣ್ಣು ಇರ್ತಿತ್ತು ಅಂತ್ಹೇಳಿ ಒಂದು ಈಟು ನಮಗೆ ಏನಾಕಿತ್ತು ನಡೀತಿತ್ತು ಬಟ್ ಸಲ್ಪ ದಿವಸ ಆದ ಮ್ಯಾಲ ಏನು ಬಂತು ಡಾಂಬರ್ ರೋಡ್ ಮಾಡಿದರು ರೀ ಕಲ್ಲು ಡಾಂಬರು ಡಾಂಬರ್ ಎಲ್ಲ ನೀವು ರೋಡ್ನ್ಯಾಗ ನೋಡಿರ್ಬೇಕು ಬೆಂಕಿ ಕೆಳಗೆ ಬೆಂಕಿ ಹಚ್ಚಿ ಅದನ್ನು ಎಲ್ಲ ಕ್ ಹಾಕಿ ಡಾಂಬರ್ ರೋಡ್ ಮಾಡಿದರು ಎದಕ್ಕೆ ಅಂದ್ರೆ ಭಾಳ ಧೂಳು ಆಗತ್ತೆ ಗಾಡಿ ಓಡಾಡಕತ್ವು ಅಂದ್ರೆ ಧೂಳು ಎಲ್ಲ ಆಕತಿ ವಾತಾವರಣ ಮಾಲಿನ್ಯ ಅಂತ ಪೊಲ್ಯೂಷನ್ ಅಂದ್ರೆ ಗೊತ್ತಾಕತಿ ಮಾಲಿನ್ಯ ಅಂದ್ರೆ ಯಾರಿಗೂ ಗೊತ್ತಾಗುಲ್ಲ ನಮ್ಗೆ ಪೊಲ್ಯೂಷನ್ ಹದಗೆಡ್ತದೆ ಅಂತ ಹೇಳಿ ಅದಕ್ಕೆ ಇದು ಬ್ಯಾಸಿಗ್ ಕಾಲ ಆಮೇಲ ಡಾಂಬರ್ ರೋಡ್ ಹೋತು ರೀ ಈಗ ಸಿಮೆಂಟ್ ರೋಡ್ ಮಾಡಕತ್ತಾರೆ ರೀ ಡಾಂಬರ್ ತೆಗೆದ್ರ ಸಿಮೆಂಟ್ ಮಾಡಕತ್ತಾರೆ ಡಾಂಬರ್ ಒಂದು ಸ್ವಲ್ಪ ಹಾಕಿದ್ರೆ ರೋಡ್ ಮ್ಯಾಲೆ ಒಂದೀಟು ಮ್ಯಾಲೆ ಅಂದ್ರೆ ಹೈಟ್ ಬರ್ತಿತ್ತು ಈಗ ಶಿಮೆಂಟ್ ರೋಡ್ ಮಾಡ್ಯಾರೆ ರೀ ಒಂದೊಂದು ಫೂಟ ದಪ್ಪಂದು ಹೆಂಗೆ ಕಾವು ಹೊಡೀತಿತ್ರಿ ಅದು ನನಗೆ ಹಿಂಗೆ ಆಕ್ಕೊತ ಆಕ್ಕೊತ ಎದಕ್ಕೆ ಮಾಡಿದ್ರು ಅಂತಂದರೆ ಈಗ ಭಾಳ ಓಡಾಡಕತ್ರೆ ಏನಾಕತಿ ಪರಿಸರ ಮಾಲಿನ್ಯ ಅಂತ ಹೇಳ್ತೇವೆ ನಾವು ಭಾಳ ಓಡಾಡಕ್ಕೆ ಈ ನಮ್ಮ ಬಳ್ಳಾರಿಯಿಂದ ಮೊದಲು ಮೈನಿಂಗ್ ಟ್ರಕ್ ಬರ್ತಿದ್ದವು ಅವಾಗ ಪೊಲುಷನ್ ಭಾಳ ಹಾಳಕತ್ತಿ ಅಂತ ಹೇಳಿ ಎಲ್ಲಾರೂ ಅದನ್ನು ಸ್ಟಾಪ್ ಮಾಡ್ಸಿದ್ರು ಅದು ನಿಜವೂ ಐತೆ ಪೊಲುಷನ್ ಆಯ್ತು ಅಂತಂದರೆ ಮನುಷ್ಯ ದೇಹದ ಆರೋಗ್ಯ ಮೇಲೆ ಅದೂ ಪರ್ಣಾಮ ಬೀರ್ತದ್ ಹಂಗೆ ಪೊಲುಷನ್ ಆಕತ್ತೆ ಅಂತ ತಿಳ್ಕೊಂಡು ಧೂಳು ಕಡಿಮೆ ಮಾಡಕ್ಕ ಇವನ್ನೆಲ್ಲ ಮಾಡಿದ್ರು ಇವ್ರು ಇನ್ನು ಚಳಿಗಾಲಕ್ಕೆ ಬರೂಣ್ ಚಳಿಗಾಲದಾಗೂ ನಮಗೆ ಹಿಂಗೆ ಚಳಿ ಆಕ್ಯಿತ್ತು ರೀ ಹೇಳ್ತೀನಿ ಸಣ್ಣವರಿದ್ದಾಗ ಯಾಕಂದರೆ ಗಿಡ ಭಾಳ ಇದ್ದವು ಈಗ ಗಿಡ ಕಡಿದು ಎದಕ್ಕೆ ಕಡಿದೆವು ಮನೆ ಕಟ್ಟಿಸ್ಬೇಕಲ್ಲ ಅಪಾರ್ಟ್ಮೆಂಟ್ ಕಟ್ಟಸ್ಬೇಕು ಯಾರು ಕಡಿತಾರೆ ರೀ ಗೌರ್ಮೆಂಟ್ನವ್ರೇ ಕಡಿತಾರೆ ಆ ಅಭಿವೃದ್ಧಿ ನಿಗಮ ಅವು ಏನು ಬರ್ತಾವೆ ನಮ್ಮ ಹುಬ್ಬಳ್ಳಿ ಧಾರ್ವಾಡದಾಗ ಹುಬ್ಬಳ್ಳಿ ಅರ್ಬನ್ ಡೆವ್ಲಪ್ಮೆಂಟ್ ಪ್ರೋಗ್ರಾಮ್ ಅಂತೆ ಅಥೋರಿಟಿ ಅಂತ ಐತಿ ಉಡ ಅವರು ನಿವೇಶಗಳನ್ನು ಮಾಡಬೇಕು ಅದಕ್ಕಾಗಿ ಅಲ್ಲಿಲ್ಲಿ ಅಲ್ಲಿಲ್ಲಿ ಜಗ ಹೂಡಿದ ಹಂಗೆ ಮನೆ ಮಂದಿ ಮನೆಯಾಗ ಮನೆ ಕಟ್ಸಿರ್ತಾರೆ ಗಿಡ ಬೆಳ್ಸಿರ್ತಾರೆ ಅವ್ರ್ಗೆ ಒಂದು ಏನೋ ಬರ್ತತಿ ಅಲ್ಲಿ ಅವ್ರು ಏನು ಮಾಡ್ತಾರೆ ಇಲ್ಲಿ ಇನ್ನೊಂದು ರೂಮ್ ಕಟ್ಟಿಸ್ಬೇಕ್ ಅಂತ್ಹೇಳಿ ಅಲ್ಲೊಂದು ಗಿಡ ಐತಿ ಗಿಡ ಕಟ್ ಮಾಡೋದು ಹಿಂಗೆ ಗಿಡ ಕಟ್ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಏನಾಗ್ಯತೆ ಅಂದ್ರೆ ಚಳಿಗಾಲ್ದಾಗ ನಮ್ಗೆ ಚಳಿನ ಸಿಗುವಲ್ದು ಈಗ ನೀವು ಮನ್ಯಾಗ ಬೇಕಾರೆ ನೀವು ಧಾರ್ವಾಡ್ದಾಗ ನೋಡಿರಿ ಭಾಳಷ್ಟ್ ಮಂದಿ ಚಳಿಗಾಲ್ದಾಗ ನೀವು ಬಂದು ನೋಡಿರಿ ಬೇಕಾರೆ ಆ ಬೆಡ್ ರೂಮ್ನ್ಯಾಗ ಪ್ಯಾನ್ ಹಚ್ಕೊಂಡು ಮಕ್ಕಂಡು ಇರ್ತಾರೆ ಅಂಥ ಚಳಿಗಾಲ ಐತಿ ಇವತ್ತು ಅಂದ್ರೆ ಮನುಷ್ಯ ಗಿಡಗಳನ್ನು ಬೆಳೆಸ್ಲಿಲ್ಲ ಅಂತಂದರೆ ಹೀಗಾಕತಿ ಅಂದ್ರೆ ವಾಯುಗುಣ ಏರಾಪೇರಿ ಆಕೊಂತ ಹೋಕತ್ ರೀ ಯಾವ ಟೈಮ್ದಾಗ ಏನು ಸಿಗ್ಬೇಕೋ ಅದು ಸಿಗುವುದೇ ಇಲ್ಲ ಈಗ ನಾವು ಎಲ್ಲಾರೂ ಕೇಳ್ತೇವೆ ಬ್ಯಾಸ್ಕಿಕಾಲ ಯಾವಾಗ ರೀ ಅಪ್ಪ ಮಾರ್ಚ್ ಎಪ್ರಿಲ್ ರೀ ಮೇ ರೀ ಪೆಬ್ರವರಿ ಅಂತ ಹೇಳ್ತೇವೆ ನಾವು ಈಗ ಎಪ್ರಿಲ್ ಮೇದಾಗ ಮಳೆಗಾಲ ಮಳೆ ಮಳೆ ಬರಕತ್ತಾವೆ ಒಂದೊಂದಿಷ್ಟು

ಮಳೆಗಾಲನೂ ಹಂಗೆ ರೀ ಒಂದು ಹಾಂ ಮಾತು ಐತೆ ಬೆಳಗಾವಿ ಹುಡ್ಗೀನ ನಂಬಾರ್ದು ಅಂತ ಧಾರವಾಡ ಮಳಿನ ನಂಬಾರ್ದು ಅಂತ ಧಾರ್ವಾಡ್ದಾಗ ಯಾವಾಗ ಮಳೆ ಬರ್ತೈತೋ ಗೊತ್ತಿಲ್ಲ ಇಂಥ ಒಂದು ಮಳೆಗಾಲ ಹೀಗಾಗಿ ನಾವು ನೋಡೇ ನೋಡ್ತೀವಿ ಯಾವಾಗ ಮಳೆ ಬರ್ತೈತೊ ಗೊತ್ತಿಲ್ಲ ನಮ್ಮ ಹಿರಿಯರು ಹೇಳ್ತಿದ್ರೆ ಈಗ ಮಖಾ ಮಳೆ ಐತಿ ಅಂತ ಹೇಳಿ ಅದು ಈ ಮಳೆಗಾಲ್ದಾಗೆ ಭಾಳಷ್ಟು ಮಳಿಗಳದಾವೆ ಅವು ಹೇಳ್ತವೆ ಈ ಮಖಾ ಮಳೆ ಐತಿ ಇನ್ನು ಮುಂದೆ ಇಂಥ ತಾರೀಕಿಗೆ ಇಂಥ ಮಳೆ ಕೂಡ್ತತಿ ಚಿತ್ತಾ ಮಳೆ ಕೂಡ್ತತಿ ಅಂತ್ಹೇಳಿ ಆ ಚಿತ್ತಾ ಮಳೆ ಅಂದರೆ ಚಿತ್ತೆ ಯಾವಾಗ ತಿರ್ಗತ್ತೆ ಅವಾಗ ಹೊಡಿತು ಅಂತ ಹೇಳ್ತಾವೆ ಈಗ ಈಗ ಈಗ ನಮ್ಗೆ ಹೆಂಗೆ ಆಗೈತೆ ಅಂದರೆ ಮಳೆಗಾಲ ಅಂದ್ರೆ ಚಿತ್ತಾ ಮಳೆ ಇದ್ದಂಗೆ ಚಿತ್ತಾ ಮಳೆ ಅಂತ ಹೇಳ್ತಾರೆ ಅಂದರೆ ಯಾವಾಗ ಬರ್ತದ ಅವಾಗ ಮಳೆ ಆಗುವುದದು ಮಳೆಗಾಲ್ದಂಗೆ ಆಗಿ ಬಿಟ್ಟದ್ ಈಗ ಹೀಗಾಗಿ ಏನಾಗೈತೆ ಅಂದ್ರೆ ಮಳೆಗಾಲ್ದಾಗ ಯಾವಾಗ ಹೊರ ಹೋಬಕು ಅನ್ನುದು ಗೊತ್ತಾಗುದಿಲ್ಲ ನಮಗೆ ಯಾಕಂದರೆ ನಮ್ಮ ದಿವ್ಸದ್ದು ಕೆಲಸ ನಡೀಬೇಕಲ್ಲ ಹೊಟ್ಟೆಗೆ ಕೂಳು ಬೇಕಲ್ಲ ಅದಕ್ಕೆ ಬೇಸಿಗೆ ಕಾಲದಾಗ ಹೊರಗೆ ಹೋಗಕ್ಕ ಆಗಂಗಿಲ್ಲ ಚಳಿಗಾಲ್ದಾಗ ಮೊದಲು ಇತ್ತು ಚಳಿ ಐತಿ ಹೋಗಕ್ಕ ಆಗಂಗಿಲ್ಲ ಮಳೆ ಬರ್ತಿತ್ತು ಟೈಮ್ ಟು ಟೈಮ್ ಹೋಗಿ ಈಗ ಹಂಗಿಲ್ಲ ರೀ ಮಳೆ ಇಲ್ಲ ಬಿಸಿಲು ಐತೆ ಅಂತ್ಹೇಳಿ ಹೊರ ಬಿದ್ವಂತಿಕ ಮಳೆ ಹೊಡ್ದು ಬಿಡ್ತದ್ ಹಿಂಗೆ ಬದಲಾವಣೆ ಜಗ್ ಆಗೇವ ರೀ ಯಾಕೇನ ನಾವು ಹೆಂಗೆ ಮನುಷ್ಯ ಹೆಂಗೆ ವಯಸ್ಸು ಆಕತಿ ಹಂಗೆ ವಯಸ್ಸು ಆದಂಗೆ ಆದಂಗೆ ಎಲ್ಲ ಚೇಂಜ್ ಆಕ್ಕೊತನ ಬರ್ತತಿ ಸೊ ಇವು ಚೇಂಜ್ ಆಗಕ್ಕ ಹತ್ಬಿಟ್ಟಾವೆ ಈಗ ಇವು ಪ್ರಕೃತಿ ಮತ್ತು ನೋಡಿದ್ರೆ ಚೇಂಜ್ ಮಾಡೋರು ಯಾರು ನಾವೇ ಯಾಕಂದ್ರೆ ಪ್ರಕೃತಿಯನ್ನು ಬೆಳೆಸಕತ್ತಿಲ್ಲ ನಾವು ಹಾಳು ಮಾಡಕ್ಕತ್ತೀವಿ ಸೊ ಅದಕ್ಕೆ ಈ ವಾತಾವರಣ ಎಸ್ಪೆಶಲಿ ನಮ್ಮ ಧಾರ್ವಾಡದ ವಾತಾವರಣ ಯಾಕಂದ್ರೆ ನಾ ಕಂಡದ್ದನ್ನು ಹೇಳಕತ್ತೇನೆ ನಾ ಇಲ್ಲಿ ಉಳ್ದಿದ್ ನನಗೆ ಗೊತ್ತಿಲ್ಲ ಹೌದಾ ಹೀಗಾಗಿ ಈ ನಮ್ಮ ಧಾರ್ವಾಡ್ದಾಗ ಏನಾಗೈತೆ ಅಂದ್ರೆ ಬೇಸ್ಗೆ ಯಾವಾಗ ಬರ್ತತಿ ಗೊತ್ತಾಗುವುದಿಲ್ಲ ನಾವು ಹೇಳ್ತೀವಿ ಸಂಕ್ರಾಂತಿ ಬಂತಂದ್ರೆ ಬ್ಯಾಸ್ಗೆ ಶುರು ಆಯ್ತು ಅಂತ್ಹೇಳಿ ಹೌದಾ ಶಿವರಾತ್ರಿ ಬಂದ ಕೂಡಲೇ ಶಿವ ಶಿವ ಶಿವ ಅಂತೀವಿ ಈಗ ಶಿವರಾತ್ರಿ ಬಂದೈತೆ ಶಿವ ಅನ್ನೋದೇ ಎಲ್ಲಿ ನಾವು ಶಿವ ಶಿವ ಅನ್ನೋದೇ ಇಲ್ಲ ಯಾವ್ ಒಮ್ಮೆಮ್ಮೆ ಥಂಡಿ ಬಿಟ್ಟು ಸಂಕ್ರಾಂತಿ ಬಂದ ಕೂಳೆ ಉತ್ತರಾಯಣ ಬರ್ತತಿ ಅಂತ ಹೇಳ್ತೇವೆ ನಾವು ಅವಾಗ ಬಿಸಿಲು ಜಾಸ್ತಿ ಆಕತಿ ಅಂತ ಹೇಳ್ತೀವಿ ಈಗ ಹಂಗಿಲ್ಲ ಈ ಸಲ ನಾನು ನೋಡಕತ್ತೇನೆ ರೀ ಅಕ್ಟೋಬರ್ದಿಂದ ನಾನು ಬೆಡ್ರೂಮ್ನ್ಯಾಗ ಫ್ಯಾನ್ ಹಚ್ತೇನೆ ಯಾಕೆ ಚಳಿಗಾಲ ಯಾಕೆ ವಾಯುಗುಣ ಚೇಂಜ್ ಆಕೊತನ ಇರ್ತದಲ್ಲಿ ಸೊ ಅದಕ್ಕೆ ಇದು ಕೇವಲ ನಮ್ಮ ಊರಿಂದು ಅಷ್ಟೇ ಅಲ್ಲ ಬಹುಶಃ ಇದು ಎಲ್ಲ ಊರಾಗೂ ನನ್ನ ತಿಳಿದ ಮಟ್ಟಿಗೆ ಇದು ಐತಿ ಹೀಗಾಗಿ ಯಾವಾಗ ಏನು ಬರ್ತತಿ ಅನ್ನುದು ನಮ್ಗೆ ಗ್ಯಾರಂಟಿ ಹೇಳಕ್ಕೆ ಬರುದಿಲ್ಲ ಈಗ ಯಾವಾಗ ಮಳೆಗಾಲ ಬರ್ತತಿ ಯಾವಾಗ ಚಳಿಗಾಲ ಬರ್ತತಿ ಮುಂಗಾರು ಹಿಂಗಾರು ಅಂತ ಹೇಳ್ತಾರೆ ಮುಂಗಾರು ಮಳೆ ಆದ್ರೆ ಭಾಳ ಚಲೊ ಅಂತ ಹೇಳ್ತಾರೆ ಹಿಂಗಾರು ಮಳೇನೂ ಆಗಬೇಕು ಆದರೆ ಹಿಂಗಾರೇ ಇಂಥ ಬೆಳೆ ಬರ್ತಾವೆ ಅಂತಾರೆ ಹಿಂಗಾರು ಯಾವಾಗ ಬರ್ತದೋ ಗೊತ್ತಿಲ್ಲ ಮುಂಗಾರು ಯಾವಾಗ ಬರ್ತದೋ ಗೊತ್ತಿಲ್ಲ ಒಮ್ಮೆ ಬರುವುದೇ ಇಲ್ಲ ಮುಂಗಾರು ಮಳೆ ಪೇಲ್ ಆತು ರೀ ಇವತ್ತು ರೈತರು ಮಾತಾಡುದನ್ನು ಕೇಳ್ಬೇಕು ನಾವು ಮುಂಗಾರು ಮಳೆ ಪೇಲ್ ಆಯ್ತು ಹಿಂಗಾರು ನೋಡಕ್ಕತ್ತೇವೆ ಬರ್ತದೋ ಇಲ್ವೋ ಹಿಂಗೆ ಯೋಚನೆ ಮಾಡ್ತಾರೆ ಯಾಕಂದ್ರೆ ಹೀಗಾಗಿ ಯಾಕಂದ್ರೆ ವಾಯುಗುಣ ಹಿಂಗೆ ಅಂತ ನಾವು ಹೇಳಕ್ಕ ಬರುವಲ್ದು ಇವತ್ತು ಯಾವಾಗ ನೋಡಿದರೂ ಗ್ಯಾರಂಟಿನೇ ಇಲ್ಲ ಸೊ ಅದಕ್ಕೆ ವಾಯುಗುಣ ಚೇಂಜ್ ಆಕೊತನೆ ಐತಿ ಅದನ್ನು ನಾವು ಮಾಡಿದ್ದು ಅದು ಚಾವಿ ವಾಯುಗುಣ ಚೇಂಜ್ ಆಗಕ್ಕೆ ಕಾರಣ ಏನಂದ್ರೆ ನಾವೇ ಅದಕ್ಕೆ ಸೊ ಹೀಗಾಗಿ ನಾವೂ ಗಿಡಗಳನ್ನು ಬೆಳೆಸ್ಬೇಕು ಅಂದ್ರೆ ಟೈಮ್ ಟು ಟೈಮ್ ಯಾವ ಕಾಲಕ್ಕೆ ಮಳೆ ಆಗಬೇಕು ಯಾವ ತಿಂಗಳದಿಂದ ಯಾವ ತಿಂಗ್ಳ ಮಟ ಮಳೆ ಆಬೇಕು ಆ ಮಳೆ ಆಗ್ಬೇಕು ಚಳಿಗಾಲ ಯಾವಾಗ ಬೀಳಬೇಕು ಅದು ಅದು ಟೈಮಿಗೆ ಬೀಳ್ಬೇಕು ಬ್ಯಾಸಿಗೆ ಕಾಲ ಯಾವಾಗ ಬರ್ಬೇಕು ಅವಾಗ ಬರ್ಬೇಕು ಅಂದ್ರೇನ ಸಮೃದ್ಧವಾಗಿ ಇರ್ಬೇಕು ನಾವು ಎಲ್ಲರೂ ಇಲ್ಲಾಂದ್ರೆ ಇರಕ್ಕಾಗುವುದಿಲ್ಲ ಹೀಗಾಗಿ ವಾತಾವರಣ ಹದಗೆಟ್ಟು ಹೋಗ್ಯತಿ ಮೊದ್ಲಿಂದಕ್ಕೆ ಈಗಿಂದಕ್ಕೆ ಯಾಕಂದ್ರೆ ಹೊಲ ಗಿಲ ಹೋಗಿ ಮನೆ ಆಗತ್ತವು ಹೌದಲ್ಲ ಅದಕ್ಕೆ ಅವನ್ನೆಲ್ಲ ನಾವು ಏನು ಮಾಡ್ಬೇಕು ಬಂದ್ ಮಾಡ್ಬೇಕು ಇನ್ನು ಮೊದಲಿನ ವಾತಾವರಣವನ್ನ ನಾವು ಮತ್ತೆ ತಗೊಂಡು ಬರಬೇಕು